ನಾನು ಅಡುಗೆ ಮಾಡಬೇಕಾದ್ರೆ ಒಂದಿನ ಎಣ್ಣೆ ನನ್ನ ಮ ಕೈ ಮೇಲೆ ಹಾರಿ ಕಡೆಗೆ ಕೈ ಫುಲ್ ಸುಟ್ಟುಹೋಗಿತ್ತು ಅದು ಹೇಗಂದ್ರೆ ನನಗೆ ಮನೆಯಲ್ಲಿ ಫು ತುಂಬ ನೆಂಟರು ಬಂದಿದ್ದರು ಬಟಾಟೆ ಬಜ್ಜಿಯನ್ನು ಮಾಡಲು ಹೇಳಿದರು ಬಟಾಟೆ ಬಜ್ಜಿ ಮಾಡಬೇಕಾದ್ರೆ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟೆ ಮತ್ತೆ ಎಣ್ಣೆ ಕಾವಲಿಯಲ್ಲಿ ಬಟಾಟೆ ಬಜ್ಜಿಯನ್ನು ಹಾಕಿದೆ ಹಾಕಬೇಕಾದ್ರೆ ಒಂದೆ ಸಲ ತಿರಗಿಸ್ಬೇಕಾದ್ರೆ ಅದು ಒಡ್ದು ಎಣ್ಣೆಯಿಂದ ಒಡ್ದು ನನ್ನ ಕೈ ಮೇಲೆ ಬಂದು ಬಿತ್ತು ಕೈ ಮೇಲೆ ಬಂದು ಬಿದ್ದರಿಂದ ನನಗೆ ಒಂಥರ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಬೇಗನೆ ನಾನು ನೀರು ಹಾಕ್ಕೊಂಡು ತೊಳಕೊಂಡೆ ನೀರು ಹಾಕೊಂಡದ್ದೆ ಸ್ವಲ್ಪ ಹೊತ್ತಲ್ಲಿ ಉರಿ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಯಿತು ಏನು ಮಾಡಬೇಕಂತನೇ ಗೊತ್ತಾಗಲಿಲ್ಲ ಆವಾಗ ನಾನು ಜೇನುತುಪ್ಪನ ಹಚ್ಚಿಕೊಂಡೆ ಜೇನುತುಪ್ಪ ಹಚ್ಚಿಕೊಂಡ್ರೂ ಸ್ವಲ್ಪ ಹೊತ್ತು ಕಡಿಮೆ ಆಯಿತು ಮತ್ತೆ ಉರಿ ಹೆಚ್ಚಾಯಿತು ಗುಳ್ಳೆಗಳು ಗುಳ್ಳೆ ಬಂದವು ಕೈಗೆಲ್ಲ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ತುಂಬ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಉರಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ನೀರು ಹಾಕಿ ಮತ್ತೆ ತೊಳಕೋತಾ ಹೋದೆ ಅದು ತೊಳ್ಕೊಂಡು ನಂತರ ಫುಲ್ ಕೈಯಿಂದ ಸಿಪ್ಪೆ ಬರ್ಲಿಕ್ಕೆ ಸ್ಟ ಸಿಪ್ಪೆಯೆಲ್ಲ ಕಿತ್ತೋಗಿ ಗುಳ್ಳೆಗ ಒಡ್ದು ಸಿಪ್ಪೆ ಕಿತ್ತುಹೋಯ್ತು ಆವಾಗ ಮತ್ತೆ ತುಂಬ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಾನು ಡಾಕ್ಟ್ರ್ ಹತ್ತಿರ ಹೋದೆ ಡಾಕ್ಟ್ರು ಕ್ರೀಮು ಗುಳಿಯೆಲ್ಲ ಬರಕೊಟ್ರು ಆ ಕ್ರೀಮ್ ಎಲ್ಲ ಹಚ್ಚಿ ಹಚ್ಚಿದ ನಂತರ ಸುಮಾರು ದಿನ ತಾಗಿತು ನನಗೆ ಗಾಯ ಕಡಿಮೆ ಆಗಲಿಕ್ಕೆ ಮತ್ತೆ ಎಣ್ಣೆ ಹತ್ತಿರ ಈಗ ಗ್ಯಾಸ್ ಹತ್ತಿರ ಅಥವಾ ಯಾವ್ದಾದ್ರೂ ಬೆಂಕಿ ಹತ್ತಿರ ಹೋದರೆ ಕೈಯೆಲ್ಲ ಫುಲ್ಲು ಉರಿಲಿಕ್ಕೆ ಸ್ಟ ಉರಿತದೆ ಅಂದರೆ ಯಾವುದೆ ಕೆಲಸನು ಮಾಡಲಿಕ್ಕಾಗುದಿಲ್ಲ ಕೈ ಫುಲ್ ಬೆಂಕಿ ಒಂಥರ ಹಬೆ ತಾಗಿದರೆ ಸಾಕು ಅಥವಾ ಬಿಸಿ ಹಬೆ ಕೈಗೆ ತಾಗಿದರೆ ಕೈ ಫುಲ್ಲು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಿಂದ ನನ್ಗೆ ತುಂಬ ಅಂದರೆ ತುಂಬ ತೊಂದರೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆದರೆ ಡಾಕ್ಟ್ರು ಈಗ ಕ್ರೀಮ್ ಎಲ್ಲ ಬರ್ಕೋತ ಬರಕೊಟ್ಟದ್ರಿಂದ ಅದು ಹಚ್ಚಿಕೊಳ್ತಾ ಇದ್ದೇನೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಕಪ್ಪಾಗಿದೆ ಕೈ ಅದು ಸುದಾ ಸಾವಕಾಶವಾಗಿ ಕಲೆ ಹೋಗ್ತದೆ ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ ನೋಡುವ ಹೇಗಾಗ್ತದೆ ಅಂತೇಳಿ ಕಡಿಮೆ ಆಗ್ಬೋದು